ಆರು ಲಕ್ಷದ ಇಪ್ಪತ್ಮೂರು ಸಾವಿರದ ಏಳುನೂರಾ ಮೂವತ್ತೆರಡು ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರ ಐವತ್ಮೂರು ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತೆರಡು ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಅರವತ್ತ ಐದು ಏಳು ಲಕ್ಷದ ಹದಿನೆಂಟು ಸಾವಿರದ ಏಳುನೂರಾ ಎಪ್ಪತ್ತೆರಡು